ನಾನು ಹೋಟಲ್ಗೆ ಹೋಗ್ತೀನಿ ಹೋಗಿ ಮೆನು ಕಾರ್ಡ್ ನೋಡ್ತೀನಿ ಮೆನು ಕಾರ್ಡ್ ನೋಡಿ ಏನೇನು ತಿಂಡಿಗಳಿವೆ ಅಂತ ಸೆಲೆಕ್ಟ್ ಮಾಡ್ತೀನಿ ಆರ್ಡರ್ ಮಾಡ್ತೀನಿ ಆರ್ಡರ್ ಮಾಡಿ ಹೋಟಲ್ ಬಾಯ್ ತಂದಾಗ ಹೋಟಲ್ ಬಾಯಿಗೆ ಹೇಳಿ ತರಿಸ್ತೀನಿ ತಿಂಡಿ ತಿಂತೀನಿ ಚೆನ್ನಾಗಿ ರುಚಿಯಾಗಿದೆ ಅಂತ ಅಂದ್ರೆ ಮನೆಗೆ ಸಂಬಂಧಿಕರು ಫ್ರೆಂಡ್ಸ್ ಸಹಾ ಸಂಬಂಧಿಕರುಗಳು ಕರ್ಕೊಂಡು ಹೋಗ್ತೀನಿ ಮತ್ತು ಮನೆಗಿರೋರನ್ನು ಮನೆಗೆ ಮನೆಯವರು ಮಕ್ಕಳು ಎಲ್ಲರನ್ನು ಕರ್ಕೊಂಡು ಹೋಗಿ ರುಚಿಯಾಗಿದೆ ತಿನ್ನು ಬರ್ರಿ ಅಂತ ಹೇಳ್ತೀನಿ ಒಂದ್ಸಲ ಅಂದರೆ ಎರಡು ಸಲ ಚಾನ್ಸ್ ತುಂಬ ಚೆನ್ನಾಗಿದೆ ಹೋಗೋಣ ಬರ್ರಿ ಅಂತ ಹೇಳಿ ಹೋಗಿ ತಿನ್ನಿ ತಿನ್ನೋಕೆ ತಿಂತೀವಿ ಎಲ್ಲರೂ ಸೇರಿಕೊಂಡು ಆಮೇಲೆ ಒಂದ್ಸಲ ಸ್ನೇಹಿತರ ಜೊತೆಗೆ ಹೋಗ್ತೀವಿ ಸ್ನೇಹಿತರು ಇಲ್ಲಿಗೆ ದೋಸೆ ಇಡ್ಲಿ ಆಗಲಿ ಚೆನ್ನಾಗಿದೆ ಬರ್ರಿ ತಿಂಡಿ ತಿಂದ್ಬರೋಣ ಅಂತ ಕರ್ಕೊಂಡು ಹೋಗ್ತೀನಿ ಹೋಟೆಲಲ್ಲಿ ಚೆನ್ನಾಗಿದೆ ತಿಂದ್ಬಿಟ್ಟು ಇನ್ನೊಂದು ಸಲ ಮತ್ತೆ ಹೋದಾಗ ಯಾಕೋ ಸರಿ ರುಚಿ ಮಾಡೇ ಇಲ್ಲ ಹೋಟೆಲಲ್ಲಿ ಬೇಡ ಬೇರೆ ಹೋಟ್ಲಿಗೆ ಹೋಗೋಣ ಅಂತ ಮಾತಾಡ್ಕೊಳ್ತೀವಿ ಆವಾಗ ಬೇರೆ ಹೋಟೆಲಲ್ಲೂ ಹೋದಾಗ ರುಚಿಯಾಗಿ ಇದ್ದರೆ ಚೆನ್ನಾಗಿದೆ ಬಿಡ್ರಿ ಇಲ್ಲಾದರೂ ತಿನ್ನೋಣ ಅಲ್ಲಿ ತಿಂದು ಸುಮ್ಮನೆ ವೇಸ್ಟ್ ಮಾಡ್ಕೊಂಡು ರುಚಿಯೇ ಇರಲಿಲ್ಲ ಹೋಟಲ್ಗಳಲ್ಲಿ ಕ್ಲಿಯರಾಗೇ ಮಾಡೇ ಇಲ್ಲ ಟೇಸ್ಟೇ ಇಲ್ಲ ಅಂತೀವಿ ಜರಿತೀವಿ ಮತ್ತು ಬಂದಾಗ ಹೋಟಲ್ಗೆ ಹೋದಾಗ ಬಹಳ ಚೆನ್ನಾಗಿದೆ ಬಿಡ್ರಿ ತಿಂತೀವಿ ಅಂತ ಬೇರೆ ಹೋಟ್ಲಿಗೆ ಹೋಗಿ ತಿಂದು ಬಂದ್ಮೇಲೆ ಆ ಟೇಸ್ಟು ಚೆನ್ನಾಗಿದೆ ಅಂತ ಹೇಳ್ತೀವಿ ಅದರಿಂದ ಹೋಟಲ್ಗೆ ವೆನ್ ಇಷ್ಟ ಇದ್ದ ಮತ್ತೊಮ್ಮೆ ಮತ್ತೊಮ್ಮೆ ಹೋಗಬೇಕು ಅನ್ನಿಸುತ್ತೆ ನೀವು ಹೋಟಲ್ ರುಚಿ ನೋಡಿ ಚೆನ್ನಾಗಿದೆ ಇಲ್ಲ ಅಂತ ಆದರೂ ಹೇಳ್ಬಹುದು ದೋಸೆ ಇಡ್ಲಿ ಮಸಾಲಾ ಮಸಾಲಾ ದೋಸೆ ಉದ್ದಿನ ವಡೆ ನಿಮಗೆ ಏನು ಇಷ್ಟ ಆಗುತ್ತೊ ಅದನ್ನ ತರ್ಸ್ಕೊಂಡು ತಿಂತೀವಿ ಚೆನ್ನಾಗಿದೆ ಬಿಡ್ರಿ ಅಂತ ತಿಂದು ಟೇಸ್ಟ್ ನೋಡ್ತೀವಿ ಒಂದ್ಸಲ ಅಲ್ಲಾಂದ್ರೆ ಎರಡು ಸಲ ಹೋಗ್ತೀವಿ ಅದು ಟೇಸ್ಟ್ ಚೆನ್ನಾಗಿದ್ರೆ ತಿಂತೀವಿ ಇಲ್ಲಾಂದ್ರೆ ಮತ್ತು ಏನಾನ ಚೆನ್ನಾಗಿಲ್ಲ ಒಂದ್ಸಲ ಚೆನ್ನಾಗಿದೆ ಒಂದ್ಸಲ ಚೆನ್ನಾಗಿರಲ್ಲ ಒಬ್ಬೊಬ್ರಿಗೆ ಒಂದೊಂದು ಟೇಸ್ಟ್ ಇರುತ್ತೆ ಏ ಅಲ್ಲಿ ಬೇಡ ಇಲ್ಲಿ ಹೋಗೋಣ ಹೋಟಲ್ಗೆ ಹಾಗೆ ಹೀಗೆ ಅಂತಾರೆ ಯಾವ ಹೋಟೆಲ್ ಸಹಾ ಚಾಯ್ಸ್ ಮಾಡ್ತಾರೋ ಆ ಹೋಟೆಲಿಗೆ ಹೋಗ್ತೀವಿ